ಹಲೋ ರೀ ಸರ ನೀವು ರಮೇಶೋರಿದ್ದೀರೇನ್ರಿ ಆಟೋ ನಡೆಸ್ತಿರೇನ್ರಿ ಸರ್ ನೀವು ಇದು ನಮ್ಗೆ ಒಂದು ಕಡೆ ಹೋಗ್ಬೇಕಾಗಿತ್ತು ಸರ್ ಬೆಂಗ್ಳೂರ್ಕ ನನಗೆ ರಾತ್ರಿ ಹನ್ನೊಂದೂವರೆಕ ಹಂಗೆ ಟೈಮಿಂಗ್ ಕೊಟ್ಟಾರ ಟ್ರೈನ್ ಅದ ನೀವು ಅಂಬೋದಿಲ್ಲ ನನಗೆ ಬಂದು ಪಿಕಪ್ ಮಾಡಿರಿ ಸರ್ ಇಷ್ಟು ಹೊತ್ತಿಗೆ ಯಾರದು ಭೀ ಆಟೋಗಳು ಇಲ್ಲಿಲ್ಲಂತ ಅದರ ಕಡಿಂದು ನನಗೆ ನಿಮ್ಮ ಮನೆ ಬಾಜೂ ಆಗಿ ಒಬ್ಬರು ಅಕ್ಕರಂದರು ಇವರು ಯಾವಾಗ ಭೀ ಹೋಯ್ತಾರ ಅಂತ ನಿಮ್ಮ ನಂಬರ್ ಕೊಟ್ಟರು ಅದರ ಕಡೆಯಿಂದ ನಿಮಗೆ ಫೋನ್ ಹಚ್ಚಿದೇರಿ ಸರ್ ನನಗೆ ಬಂದು ನೀವು ಹನ್ನೊಂದುವರೆ ತಕ್ಕ ಹನ್ನೊಂದುವರೆಗೆ ಹಂಗೆ ಕರ್ಕೊಂಡೋಗ್ರೀ ಸರ್ ಆಗಲ್ಲ ಅಂತ ಹೇಳಬೇಡ್ರಿ ನನಗೆ ಅರ್ಜೆಂಟ್ ಅದ ನಾಳೆ ಮುಂಜಾನೆ ನನಗಂಬದಿಲ್ಲ ಅಲ್ಲಿ ಬೆಂಗಳೂರ್ನಲ್ಲಿ ನನ್ನದು ಕೆಲಸ ಅದ ನಾನು ಒಂದು ಡ್ಯಾನ್ಸ್ ಪ್ರೋಗ್ರಾಂ ಅದರೀ ಸರ್ ಅದರ ಕಡೆಂದು ನಾನು ನಿಮ್ಗೆ ಕೇಳ್ಕೊಳತ್ತಿದೆ ಸರ್ ನನ್ಗೆ ಒಂದು ಹನ್ನೊಂದು ಗಂಟೆಗೆ ಹಂಗೆ ನೀವು ಬಂದು ಪಿಕಪ್ ಮಾಡಿರಿ ನನಗೆ ಈ ತಡ ರಾತ್ರಿದಾಗ ಅಂಬೋದಿಲ್ಲ ಯಾವು ಭೀ ಆಟೋಗಳು ಸಿಗಲತ್ತಿಲ್ಲ ಸರ್ ಅಲ್ಲಿಗೀಗ ನೋಡಿರಿ ನಾವು ಬೇ ನಾನು ನೀವು ಅವರಂದ್ರು ಯಾರ್ದು ಭೀ ಆಟೋ ಸಿಗಲ್ಲಂದರೆ ಇವ್ರಿಗೆ ಕೇಳು ಇವ್ರು ಒಯ್ತಾರ ತಾಣಿ ಅಂತಂದಾರ ಅದರ ಕಡಿಂದ ನಿಮಗೆ ಕಾಲ್ ಮಾಡಿದೆ ನೀವು ಆಗಲ್ದಂತ ಹೇಳಬೇಡ್ರಿ ಹಾಂ ಸರ್ ಹನ್ನೊಂದೂವರೆ ಥಕ ಬರ್ರಿ ನಾನು ಮತ್ತೂ ಭೀ ಬೇರೆ ಟೈಮಿಂಗ್ ನೋಡ್ದೋ ಮಾರ್ನಿಂಗ್ ಯಾವ್ದಾರು ಸಿಗ್ತದೇನೋ ಮಾರ್ನಿಂಗ್ ಯಾವ ಭೀನೆ ಟ್ರೈನ್ ಅಂಬೋದಿಲ್ಲ ಸಿಗಲ್ಲೋಯ್ತ ಆದ್ರೆ ನನಗೆ ಅಂದ್ರೆ ಸೇಫ್ ಆಗಿ ಹೋಗ್ಬೋದು ಅಂದ್ರೆ ನಾನು ರಿಸ್ವೇಷನ್ಸ್ ಮಾಡಿಕ್ಕಿನ ಕಡೆದದು ಟೈಮಿಂಗ್ ರಾತ್ರಿ ಸಿಕ್ಯದ್ರಿ ಸರ್ ಅದರ ಕಡೆಂದು ನಾಳೆ ಮಾರ್ನಿಂಗ್ ನಾನು ಅಲ್ಲಿರ್ಬೇಕು ಹನ್ನೊಂದು ಗಂಟೆಗೆ ಈವಾಗ ಕೂತ ಅಂದ್ರೆ ನಾನು ನಾಳೆ ಮುಂಜಾನೆ ಎಲ್ಲ ತಗಂಬುಡ್ತೀನಿ ಅದರ ಕಡೆಂದ ನೀವು ಆಗಲ್ಲಂತ ಹೇಳಬೇಡ್ರೀ ಸರ್ ನನಗೆ ಬಂದು ಕರ್ಕೊಂಡೋಗ್ರಿ ಹನ್ನೊಂದುವರೆಗೆ ತಡ ರಾತ್ರಿ ಹನ್ನೊಂದು ಅಂದ್ರೆ ನಮ್ಮದು ಮನೆ ಎಲ್ಲಿ ಬರ್ತದೆ ಅಂದ್ರೆ ನಾನು ನಿಮಗೆ ಅಡ್ರೆಸ್ ಹೇಳ್ತೇನೆ ಇಲ್ಲಿ ಗೋರ್ನಳ್ಳಿ ಹತ್ತಿರ ಅದರೀ ಗೋರ್ನಳ್ಳಿ ಎಲ್ಲಿ ಬರ್ತದೆ ಅಂದ್ರೆ ಸ್ಟೇಟ್ ಬರ್ಬೇಕು ನೀವು ಎಲ್ಲಿ ಅಂದ್ರೆ ಫರ್ಸ್ಟ್ ನಿಮಗೆ ಗುಂಪಾ ರೋಡ್ ಹತ್ತತದ್ರೀ ಗುಂಪಾ ರೋಡ್ ಆದಮೇಲೆ ಇತ್ತ ಕಡೆ ದುರ್ಗಾ ಧಾಬಾ ಅಂತ ಒಂದು ರೋಡ್ ಅದ ದುರ್ಗಾ ಧಾಬಾಲಿಂದ ಸ್ಟೇಟ್ ಬಂದಿರೀ ಅಂದ್ರೆ ನೀವು ಮುಂದೆ ಇನ್ನೂ ಮ್ಯಾಕೆ ಹೋಗ್ಬಾರ್ದ್ರಿ ಅದರ ಮ್ಯಾಗ ಬೇರೆ ಏರಿಯಾ ಅದ ನೀವು ಅಂಬೋದಿಲ್ಲ ಇಲ್ಲಿ ಬಂದ ನಂತರ ಒಂದು ಕಮಾನು ಕಾಣ್ತದೆ ದೊಡ್ಡದು ನಿಮ ಆ ಕಮಾನಿನ ಒಳಗೆ ಬಂದಿರಿ ಅಂದ್ರೆ ಒಂದು ಚರ್ಚ್ ಕಾಣ್ತದೆ ದೊಡ್ಡದು ಚರ್ಚಿನದು ರೈಟ್ ಸೈಡಿಗೆ ನಮ್ಮ ಮನೆ ಅದರೀ ಸರ್ ನಮ್ಮ ಮನೆ ಕಲರು ಒಂದು ಎಲ್ಲೋ ಕಲರ್ ಅಪ್ಲೆ ಕಾಣ್ತದೆ ನೋಡಿರಿ ನೀವು ಅಲ್ಲಿ ಬಂದು ನಿಂತು ನಮಗೆ ಹೇಳ್ದಿರಂದ್ರೆ ನಾವು ಆವಾಗ ಬಂದೇವು ನಿಮ್ದು ಆಟೋ ನಮ್ಗೆ ಸಿಗ್ತದೆ ಸರ್ ನೀವು ಅಂಬೋದಿಲ್ಲ ಹನ್ನೊಂದುವರೆ ತಕ್ಕ ಬರ್ಬೋದು ಸರ್ ತಡ ರಾತ್ರಿ ಅಷ್ಟು ತಡ ರಾತ್ರಿ ನಿಮ್ದು ಲಭ್ಯಾರ ಅದಲ್ಲ ಆಟೋ ನೀವು ಅಂಬೋದಿಲ್ಲ ಹನ್ನೊಂದುವರೆಗೆ ಬಂದು ಗೋರ್ನಳ್ಳಿದಾಗ ನೀವಿಲ್ಲಿ ಯಾರಿಗೆ ಭೀ ಕೇಳ್ಬೋದು ಸರ್ ಇವರ ಮನೆ ಎಲ್ಲಿ ಬರ್ತದೆ ನಿಮ್ಗೆ ಹಾದೇಗ ಯಾರಾರು ಸಿಕ್ದೂರು ಅಂದ್ರೆ ಅವ್ರಿಗೆ ಕೇಳಿರಿ ಇವರ ಮನೆ ಎಲ್ಲಿ ಅದರೀ ಅಂತಂದು ಅವ್ರು ನಿಮ್ಗೆ ಅಡ್ರೆಸ್ ಹೇಳ್ತಾರೆ ಆಯಳ್ಪರಿರೆ ಯಾರೂ ಎಚ್ಚರ್ಕೆ ಇರಲ್ಲ ಅಂದರು ಭೀ ನೀವು ನನಗೆ ಹಾದಿಗುಂಟ ಬರ್ತಾ ನಮಗೆ ಫೋನಾಗ ಭೀ ಕೇಳ್ಬೋದು ಸರ್ ಎಲ್ಲಿ ಅದ ನಿಮ್ಮ ಮನೆ ಹೆಂಗೆ ಅದ ಅಂತಂದ್ರೆ ನಾವು ಹೇಳ್ತೀವಿ ಸರ್ ನಿಮಗೆ ಇಲ್ಲ ಇಲ್ಲಾರೀ ಅತ್ಕಡೆ ಒಳಗೆ ಹೋಗಬಾರ್ದು ಸ್ಟೇಟೆ ಬರ್ಬೇಕು ನೀವು ಅಂಬೋದಿಲ್ಲ ಗೋರ್ನಳ್ಳಿಗೆ ರಿಂಗ್ ರೋಡಿಗೆ ಹೋಗೋದು ಇನ್ನೂ ಮುಂದದು ಬೇರೆ ರೋಡ್ ಹತ್ತತ್ತಾ ಸರ್ ಅದು ಶಾಹಪುರ್ ಗೇಟಿಗೆ ಹೋಯ್ತ ನೀವು ಶಾಹಪುರ್ ಗೇಟ್ ಕಡೆ ಹೋಗ್ಬಾರ್ದು ಸ್ಟೇಟ್ ಇತ್ತೆ ಬರ್ರೀ ಗೋರ್ನಳ್ಳಿ ಕಡೆನೇ ಅಲ್ಲಿ ಗೋರ್ನಳ್ಳಿದಾಗ ಸ್ಟೇಟ್ ಹೋದಿರಿ ಅಂದ್ರೆ ಮ್ಯಾಲೆ ಮತ್ತೆ ಶಾಲಿಗಳು ಅದ ಅತ್ತ್ ಕಡೆ ಶಾಲೆ ಕಡೆ ಇಲ್ಲ ಸರ್ ನಮ್ಮದು ಅದು ಇನ್ನೂ ದೂರ ಆಗ್ತದೆ ಇಲ್ಲೊಂದು ದೊಡ್ಡದು ಒಂದು ಇದು ಕಟ್ಟಿಂದದ ನೋಡಿರಿ ಕಮಾನು ಕಟ್ಟಿದಾರೆ ಕಮಾನಿನ ಒಳಗೆ ಬರ್ರಿ ನಾನು ನಿಮ್ಗೆ ಅದು ಎಲ್ಲಿ ಬರ್ತದೆ ಅಂತ ಲೊಕೇಷನ್ ವಾಟ್ಸಾಪ್ ಮಾಡ್ತೀವಿ ಸರ್ ಆ ಲೊಕೇಷನ್ನಾಗ ನೀವು ಬರ್ರೀ ನಮ್ಮದು ಮನೆ ಇಲ್ಲೇ ಬಲ್ ಅದ ಒಂದು ಹನ್ನೊಂದು ಹನ್ನೊಂದುವರೇಕ ನಾವು ಇಲ್ಲಿಂದ ಬಿಟ್ಟರು ಭೀ ಅಲ್ಲಿ ಹೋಗ್ಲಾಕ ನಮಗೆ ಹನ್ನೊಂದು ಐವತ್ತು ಆಗ್ತದೆ ಮತ್ತು ಅಲ್ಲಿ ಟ್ರೈನಿನಾಗ ಟ್ರೈನು ಒಂದು ಹನ್ನೆರಡು ಗಂಟೆ ಅಂತ ಕೊಟ್ಟಾರ ಟೈಮಿಂಗು ಅಲ್ಲಿ ಎಷ್ಟಾಗ್ತದೆ ಗೊತ್ತಿಲ್ಲ ಆದರೂ ಭೀ ನಾನು ಆ ಗಂಟೆ ಒಳಗೆ ಇರ್ಬೇಕಾಯ್ತದೆ ಸ್ಕೂಲ್ ಕಡೆ ನಡೆದಿದೆ ಪ್ರೋಗ್ರಾಮು ನಾಳೆ ಮುಂಜಾನೆ ಹನ್ನೊಂದರ ತಕ ಅದ ಆ ಟೈಮಿನ ನಾವು ಅಂಬೋದೆಲ್ಲ ಮುಗಿಸ್ಕೊಂಡಿ ಮತ್ತೆ ಬರ್ಬೇಕು ಆದರು ಭೀ ಟೈಮೇ ಆಯ್ತದೆ ಅದ್ರಕ್ಕ ನಾವು ನಾಳೆ ಮುಂಜಾನೆ ಮಣ್ಕೆ ಅಲ್ಲಿ ಇರ್ಬೇಕು ಬೆಂಗಳೂರ್ನಾಗ ಅದರ ಕಡೆ ನೀವು ಒಂದು ಹನ್ನೊಂದುವರೆ ಗಂಟೆ ತಕ್ಕಾ ನಮ್ಮ ಬಂದು ನನ್ನ ಕರ್ಕೊಂಡು ಹೋರಿ ಸರ್ ಸರಿ ರೀ ಥ್ಯಾಂಕ್ ಯೂ ಸರ್